ಮೇಡಮ್ ಅನ್ನಪೂರ್ಣಮ್ಮ ಡಾಕ್ ಕ್ಲಿನಿಕ್ಕ ಮೇಡಮ್ ಮೇಡಮ್ ನಾನು ನಿನ್ನೆ ಬಂದಿದ್ದೆನಲ್ಲ ಹಲೋ ಅದೇ ನಿನ್ನೆ ನಾನು ತೋರ್ಸಕ್ಕೆ ಅಂತ ಬಂದಿದ್ದೆನಲ್ಲ ಮೇಡಮ್ ನೀವು ಜ್ವರದ ಮಾತ್ರೆ ಕೊಟ್ಟಿದ್ದಿರಲ್ಲ ಜ್ವರ ಕಮ್ಮೀನೆ ಆಗಿಲ್ಲ ನಿನ್ನೆ ಮಧ್ಯಾಹ್ನ ನಾವು ಮಾತ್ರೆ ತಗಳೋದು ಮರ್ತು ಬಿಟ್ಟೆ ಮೇಡಮ್ ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅದರಿಂದ ಸ್ವಲ್ಪ ಜ್ವರ ಜಾಸ್ತಿ ಆಗಿದೆ ಮೇಡಮ್ ಇವಾಗ ಆಂ ಎಷ್ಟು ಗಂಟೆಗೆ ಬರಬೇಕು ಮೇಡಮ್ ಹಾಂ ಸರಿ ಮೇಡಮ್ ಬರ್ತೀನಿ ಬರುವಾಗ ನಮ್ಮ ಅಣ್ಣನನ್ನು ಜೊತೆಗೇ ಕರ್ಕೊಂಡು ಬರೋದಾ ಮೇಡಮ್ ಹ್ಞೂ ಅದೇ ನಮ್ಮ ಅಣ್ಣಾವ್ರಿಗು ಹಾಂ ಅವ್ರಿಗೂ ಸ್ವಲ್ಪ ಮಧುಮೇಹ ಇದೆ ಮೇಡಮ್ ಅವ್ರಿಗೂ ಟೆಸ್ಟ್ ಮಾಡಿಸ್ಬೇಕು ಆಮೇಲೆ ನಾಳೆ ನಮ್ಮ ಅಕ್ಕನ ಮಗ್ಳ ಮದುವೆ ಇದೆ ಮೇಡಮ್ ಆದ್ದರಿಂದ ನಾನು ಒಂದು ಸ್ವಲ್ಪ ಹುಷಾರಾಗ್ಬೇಕಲ್ಲ ಅದಕ್ಕೆ ಬರ್ತೀನಿ ಮೇಡಮ್ ಇನ್ನೇನು ಮಾತಾಡಬೇಕು

ಹಾಂ ರಾತ್ರಿ ಒಂಬತ್ತು ಗಂಟೆವರ್ಗೂ ಸಿಗ್ತೀರ ಮೇಡಮ್ ಅವಾಗ ಹಾಗಾದರೆ ಆಯಿತು ಮೇಡಮ್ ಹಾಗಾದರೆ ನಮ್ಮ ಅಣ್ಣನ್ನ ಕರ್ಕಂಡು ಬರ್ತೀನಿ ಮೇಡಮ್ ನಾನು ಶಾಪ್ಗೆ ಸರಿ ಮೇಡಮ್ ಆಯಿತು ಬರ್ತೀನಿ ಬಿಡಿ ಮೇಡಮ್